ನಾನು ಮಾಡುವ ಖಾದ್ಯದಲ್ಲಿ ರುಚಿಯನ್ನ ಹೆಚ್ಚಿಸಲಿಕೆ ಉದಾಹರಣೆಗೆ ಆಗಸ್ ಶೀರಾ ಮಾಡುವಾಗಾದರೆ ಅದಕ್ಕೆ ಹೆಚ್ಚು ತುಪ್ಪ ಹಾಕಿ ಗೋಡಂಬಿ ಹಾಕಿದರೆ ಅದು ತುಂಬ ಚೆನ್ನಾಗಾಗ್ತದೆ ಅದರ ರುಚಿ ಟೇಸ್ಟಾಗಿ ಬರ್ತದಂತ ಮತ್ತೆ ಈಗ ಈಗ ಮಂಗಳೂರು ಸೈಡೆಲ್ಲ ಹೆಚ್ಚಾಗಿ ಮೀನಿನ ಪದಾರ್ಥ ಮಾಡ್ತಾರೆ ಅದಕ್ಕೆ ಮೀನು ಸಾರಿಗೆ ತುಂಬ ಟೇಸ್ಟ್ ರುಚಿ ಬರಲಿಕ್ಕೆ ಅಂತ ಪುನರ್ಪುಳಿಯ ಪುನರ್ಪುಳಿಯನ್ನಾಕ್ತಾರೆ ಹುಲಿಗೆ ಇಲ್ಲದಿದ್ದರೆ ಜಾರಿಗೆ ಕಾಯಂತ ಉಂಟು ಅದನ್ನು ಹಾಕ್ತಾರೆ ಅದರಿಂದ ಆ ಪದಾರ್ಥವು ಹೆಚ್ಚು ರುಚಿಕರವಾಗಿ ಇರ್ತದೆ ಹಾಗೆಯೇ ಈಗ ಲಡ್ಡು ಮಾಡಬೇಕಾದ್ರೆ ಅದಕ್ಕೆ ಟ ತುಂಬ ತುಪ್ಪವನ್ನಾಕೋದ್ರಿಂದ ಅದು ತುಂಬ ರುಚಿಯಾಗಿ ಬರ್ತದೆ ಹಾಗೆ ಅಷ್ಟೇ ಸ್ ಚೆಂದವಾಗಿ ನೋಡಲಿಕ್ಕೂನು ಕೂಡ ಇರ್ತದೆ ಅದೇ ರೀತಿ ಈಗ ಉಪ್ಪಿಟ್ಟು ಮಾಡಬೇಕಾದ್ರೆ ಅದಕ್ಕೆ ಉದ್ದಿನಬೇಳೆ ಮತ್ತೆ ಕಡಲೇಬೇಳೆ ನೆಲಗಡಲೆ ಹೀಗೆಲ್ಲ ಹಿ ಇದನ್ನೆಲ್ಲ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿದು ಬರ್ತದೆ ನನಗೆ ರುಚಿಯಾಗಿ ಮಾಡೋದೆಂದ್ರೆ ತುಂಬ ಇಷ್ಟ ಈಗ ಉದ್ದಿನ ದೋಸೆ ಮಾಡ್ಬೇಕಾದ್ರಕೆ ಅದಕ್ಕೆ ಉದ್ದಾಕ್ತಾರೆ ಅದೇ ರೀತಿ ಅವಲಕ್ಕಿ ಹಾಕಿದರೂನು ಅದು ಉದ್ದಿನ ದೋಸೆ ತುಂಬ ಮೆತ್ತಗಾಗಿ ಚೆಂದಾಗಿ ಬರ್ತದೆ ಹಾಗೆಯೇ ಈಗ ಕೋಳಿ ಸಾರು ಮಾಡಬೇಕಾದ್ರೆ ಅದಕ್ಕೆ ಅದಕ್ಕೇನೇ ತುಪ್ಪ ಹಾಕ್ತಾರೆ ಅದು ತುಂಬ ಚೆನ್ನಾಗಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅದು ತುಂಬ ಟೇಸ್ಟ್ ಕೊಡ್ತದೆ ಇನ್ನು ಪಾಯಸ ಬಾ ಯಾವುದು ಕಡಲೇಬೇಳೆ ಪಾಯಸ ಮಾಡೋದಾದ್ರೆ ಅದರಲ್ಲಿ ಬೀಜ ಮತ್ತೆ ದ್ರಾಕ್ಷಿ ಅದು ತುಂಬ ಚೆಂದಾಗ್ತದೆ ಹಾಗೆಯೇ ತುಪ್ಪ ಹಾಕೋದ್ರಿಂದಂತೂ ತುಂಬ ಸವಿಲಿಕ್ಕೆ ತುಂಬ ರುಚಿಯಾಗಿರ್ತದೆ ಅದೇ ರೀತಿ ಶಾವಿಗೆ ಪಾಯಸ ಮಾಡುವಾಗ ಅದಕ್ಕೆ ಶಾವಿಗೆ ಜಾಸ್ತಿ ಹಾಕೋದ್ರಿಂದ ಮತ್ತೆ ತುಪ್ಪ ಜಾಸ್ತಿ ಹಾಕೋದ್ರಿಂದ ಬೀಜ ದ್ರಾಕ್ಷಿ ಹಾಲು ಹೀಗೆ ಅದನ್ನೆಲ್ಲ ಜಾಸ್ತಿ ಹಾಕೋದ್ರಿಂದ ತುಂಬ ತುಂಬನೇ ಸವಿಯಲು ರುಚಿಕರ ಅಂದ್ರೆ ರುಚಿಕರವಾಗಿ ಇರ್ತದೆ ಇನ್ನು ಬೇಳೆ ಸಾರು ಮಾಡಬೇಕಾದ್ರೆ ಅದರಲ್ಲಿ ನನಗೆ ಈ ಸಾಸಿವೆಕಾಳು ತುಂಬ ಸಿಕ್ಕಿದರೆ ಚೆಂದಾಗ್ತದೆ ಮತ್ತೆ ಕರಿಬೇವಿನ ಸೊಪ್ಪು ಅದು ತುಂಬ ಅದಕ್ಕೆ ರುಚಿ ಕೊಡ್ತದೆ ನಮ್ಮ ಪದಾರ್ಥದ ರುಚಿಯನ್ನು ತುಂಬ ಹೆಚ್ಚಿಸ್ತದೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆಯೇ ಅದರಲ್ಲಿರುವ ವಸ್ತುಗಳನ್ನು ಹೀರಿಕೊಂಡು ಸವಿಯಲು ತುಂಬವಾದ ರುಚಿಯಾ ಒಂದು ರುಚಿ ಅಂದರೆ ರುಚಿಯಾದ ರುಚಿಯನ್ನು ಹೆಚ್ಚಿಸ್ತದೆ ಅದೇ ರೀತಿ ನಾವೀಗ ಹಬ್ಬಕ್ಕೆಲ್ಲ ಮಾಡುವಾಗಾದರೆ ಹೋಳಿಗೆ ಹೋಳಿಗೆಗೆ ಮೈದಾ ಅಕ್ಕಿ ಹಿಟ್ಟಾಕಿ ಮಾಡ್ತೇವೆ ಮೈದಕ್ಕಿಂತಲೂ ಗೋಧಿಹಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೈದಾಹಿಟ್ಟು ಎಷ್ಟೆಂದ್ರೂ ಅಷ್ಟಕ್ಕೆ ಅಷ್ಟೇ ಗೋಧಿಹಿಟ್ಟಿನಿಂದ ತುಂಬ ಶಾ ಮೆದುವಾಗಿ ಹೋಳಿಗೆ ಬರ್ತದೆ ಅದೇ ರೀತಿ ಅದಕ್ಕೆ ಕಡಲೇಬೇಳೆ ಮತ್ತೆ ಬೆಲ್ಲ ಹಾಕಿ ಕಡಿಯುವುದರಿಂದ ಅದರ ಹೋಳಿಗೆ ಒಳಗೆ ಹಾಕುವಂಥ ರೆಸಿಪಿ ಕೂಡ ಚೆಂದ ಆಗ್ತದೆ ನನಗೆ ನನಗೆ ಹೋಳಿಗೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾವು ಹಬ್ಬಕ್ಕೆ ಯಾವಾಗಲೂ ಅದನ್ನೇ ಮಾಡೋದು ಅದಕ್ಕೇನು ಕೂಡ ತುಪ್ಪ ಹಾಕಿ ತಿಂದರೆ ಬ ತುಂಬ ಟೇಸ್ಟ ಅಂದರೆ ತುಂಬ ಅಂದರೆ ತುಂಬ ರುಚಿ ಇರ್ತದೆ ಅದೇ ರೀತಿ ಮೀನು ಫ್ರೈ ಮಾಡುವಾಗ ಈಗ ಆ ಬಂಗಡೆ ಮೀನು ಫ್ರೈ ಮಾಡುವಾಗಾದರೆ ಅದಕ್ಕೆ ಸ ರವೆ ಸಜ್ಜಿಗೆಯನ್ನ ಹದ ಬಾಂಬೆ ರವೆ ಸಜ್ಜಿಗೆ ಹಾಕಿ ಫ್ರೈ ಮಾಡುವುದ್ರಿಂದ ಮತ್ತೆ ಅದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಸೇರಿಸಿ ಮಾಡುವುದ್ರಿಂದ ತುಂಬ ಅಂದರೆ ತುಂಬ ರುಚಿಯನ್ನ ನೀಡ್ತದೆ ಅದೇ ರೀತಿ ಅದಕ್ಕೆ ಅಂಬಟೆ ರಸವನ್ನು ಕೂಡ ಹಾಕಿದ್ರೆ ಅದು ಕೂಡ ಹುಳಿಯನ್ನು ನೀಡ್ತದೆ ನಾ ಜಿಲೇಬಿ ಮಾಡಬೇಕಾದ್ರೆ ಅದಕ್ಕೆ ತುಂಬ ಸಕ್ಕರೆ ಪಾಕ ಬೇಕಾಗ್ತದೆ ಸ್ ಅದರಲ್ಲಿ ಸಕ್ಕರೆ ಜಾಸ್ತಿಯಾಗಿ ಇರೋದ್ರಿಂದ ತುಂಬ ಶೈನಿಂಗಾಗಿಯೂ ಕಾಣ್ತದೆ ಅಂದರೆ ಪಾಲಿಷಾಗೆ ಮತ್ತೆ ತುಂಬ ಅಂದರೆ ತುಂಬ ಸ್ವೀಟಾಗಿರ್ತದೆ ಸಿಹಿಯಾಗಿರ್ತದೆ ಅದು ಚೆಂದಾಗ್ತದೆ ಇನ್ನು ಮತ್ತೆ ಇದು ಪಲಾವು ಮಾಡಬೇಕಾದ್ರೆ ಅದಕ್ಕೆ ಬೀನ್ಸ ಮತ್ತೆ ಕ್ಯಾರೆಟ ಬಟಾಣಿ ಕಡಲೆ ಹೀಗೆ ಹಲವು ಪದಾರ್ಥಗಳನ್ನು ಹಾಕಿ ಮಾಡುವುದ್ರಿಂದ ಪಲಾವು ತುಂಬ ಚೆಂದವಾಗಿ ಬರ್ತದೆ ಅದೇ ರೀತಿ ಅದನ್ನು ಸವಿಯಲು ಕೂಡ ರುಚಿಯಾಗಿರ್ತದೆ ಅದಕ್ಕೆ ಕೂಡ ಎಣ್ಣೆ ಅಥವಾ ತುಪ್ಪವನ್ನು ಬಳಸುವುದ್ರಿಂದ ಆ ಪಲಾವು ತುಂಬನೇ ಚೆನ್ನಾಗಾಗಿ ಆಗ್ತದೆ ಅದೇ ರೀತಿ ಮತ್ತೊಮ್ಮೆ ತಿನ್ನಬೇಕಂತ ಆಸೆಯಾಗ್ತದೆ ಇನ್ನೂ ಚಿಪ್ಸ್ ಮಾಡುವಾಗಾದರೆ ಬಾಳೆಹಣ್ಣು ಚಿಪ್ಸ್ ಅದಕ್ಕೆ ಒಮ್ಮೆ ಹಾಕಿ ಬಾಳೆಹಣ್ಣನ್ನು ಉಪ್ಪಾಕಿ ತೆಗೆದು ಇದ್ಮಾಡೋದ್ರಿಂದ ಅದಕ್ಕೆ ಎಣ್ಣೆಯಲ್ಲಾಕಿ ಕಾಯ್ಸುವುದ್ರಿಂದ ಅದು ಕೂಡ ತುಂಬ ಚೆನ್ನಾಗಾಗ್ತಿತ್ತು ಚಿಪ್ಸಿಗೆ ಮೆಣಸಿನಪುಡಿ ಹಾಕಿ ಬೆರೆಸುವುದ್ರಿಂದ ಅದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಇನ್ನೂ ಮಾಲ್ಪುರಿ ಮಾಲ್ಪುರಿ ಮಾಡುವಾಗ ಮಾಲ್ಪುರಿ ಮಾಡುವಾಗ ಸಕ್ಕರೆ ತುಂಬ ಹಾಕ್ಬೇಕು ಅದರಿಂದ ಸಿಹಿಯಾಗ್ತದೆ ಸಿಹಿಯಿಂದ ಅದು ತಿನ್ ಸವಿಯಲಿಕ್ಕೆ ಚಂದಾಗ್ತದೆ ಮತ್ತೆ ಅದಕ್ಕೆ ಏಲಕ್ಕಿ ಹಾಕೋದ್ರಿಂದ ಏಲಕ್ಕಿ ಪುಡಿ ಉಂಟಲ್ಲ ಅದನ್ನು ಹಾಕೋದ್ರಿಂದ ಮಾಲ್ಪುರಿಯ ಪರಿಮಳ ತುಂಬನೇ ಹೆಚ್ಚಿಸ್ತದೆ ಅದೇ ರೀತಿ ಅದಕ್ಕೆ ಒಂದು ರುಚಿಯು ಕೂಡ ಬರ್ತದೆ ಅದೇ ರುಚಿಯು ಕೂಡ ಬರ್ತದೆ ಮತ್ತು ಅಂಗಡಿಯ ಮಾಲ್ಪುರಿಗಿಂತಲೂ ಕೂಡ ಮನೆಯಲ್ಲಿ ತಯಾರಿಸಿದ ಮಾಲ್ಪುರಿ ಅತ್ಯಂತ ಆರೋಗ್ಯಕರವಾಗಿ ಇರ್ತದೆ ಮತ್ತೆ ಎಣ್ಣೆಯಿಂದ ತ ತುಂಬಿದ್ದು ಆಗ್ತದೆ ಈಗ ಮೀನು ಸಾರು ಮಾಡುವಾಗ ಉದಾಹರಣೆಗೆ ಬ್ ಬೂತಾಯಿ ಮೀನು ಮಾಡುವಾಗ ಅದಕ್ಕೆ ಇದು ಸನ್ಫ್ಲವರ್ ಆಯಿಲ್ ಈ ಸನ್ಫ್ಲವರ್ ಎಣ್ಣೆಯನ್ನ ಹಾಕಿ ಹಾಕಿರುವುದರಿಂದ ಆರೋಗ್ಯವೂ ತುಂಬ ಚೆನ್ನಾಗಾಗಿ ಇರ್ತದೆ ಮತ್ತೆ ರವೆ ಲಡ್ಡು ಮಾಡುವಾಗ ಅದಕ್ಕೆ ತುಂಬನೇ ತುಪ್ಪ ಹಾಕೋದ್ರಿಂದ ತುಂಬ ರುಚಿಯೆಂದ್ರೆ ತುಂಬ ರುಚಿಯಾಗಿರ್ತದೆ ಮತ್ತೆ ಪೂರಿ ಮಾಡುವಾಗ ಅದು ಉಬ್ಬಲಿಕ್ಕೋಸ್ಕರ ಉಬ್ಬಲಿಕ್ಕೆ ಸೋಡದ ಹುಡಿಯನ್ನಾಕ್ತಾರೆ ಆದರೆ ಅದು ದೇಹಕ್ಕೆ ಹಾನಿಕರ ಅದ್ರಿಂದಲೂ ಕೂಡ ಸೂ ಚೆನ್ನಾಗಾಗ್ತದೆ ಆದರೆ ದೇಹಕ್ಕೆ ತುಂಬನೇ ಆರೋಗ್ಯ ಹಾನ್ ಆರೋಗ್ಯವನ್ನು ಹಾನಿ ಮಾಡ್ತದೆ ಮೈಸೂರು ಪಾಕು ಮಾಡುವಾಗ ಅದಕ್ಕೆ ಕಡಲೇಬೇ ಕಡಲೇ ಹಿಟ್ಟು ಕಡಲೇ ಹಿಟ್ಟು ತುಂಬನೇ ಹಾಕ್ತಾರೆ ಅದರಲ್ಲಿ ಕೂಡ ಸಕ್ಕರೆ ಹಾಕಿ ಸಕ್ಕರೆಗೆ ತುಂಬ ರುಚಿಯನ್ನು ಕೊಡ್ತದೆ ಹಾಗೆ ಪ ಬೀನ್ಸ್ ಪಾ ಲತ್ತಂಡೆ ಪಲ್ಯ ಮಾಡುವಾಗ ಅದಕ್ಕೆ ಗೇರು ಬೀಜ ಹಾಕ್ತಾರೆ ಗೇರು ಬೀಜ ಹಾಕೋದ್ರಿಂದ ಲತ್ತಂಡೆ ಪಲ್ಯದಲ್ಲಿ ತುಂಬನೇ ರುಚಿ ನೀಡುತ್ತದೆ ಅದೇ ರೀತಿ ಕೆಲವು ಸಾಂಬಾರುಗಳನ್ನು ಮಾಡುವಾಗ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಅಥವಾ ಗೇರುಬೀಜದ ಉಡಿ ಅಥವಾ ಕಡಲೇ ಬೇಳೆ ನೆಲಗಡಲೆ ಬೀಜದ ಹುಡಿಯನ್ನು ಉಡಿ ಮಾಡಿ ಹಾಕೋದ್ರಿಂದ ಅದು ತುಂಬನೇ ರುಚಿಯನ್ನು ನೀಡ್ತದೆ ಇದರಿಂದ ತುಂಬ ಅಂದರೆ ತುಂಬ ಎಲ್ಲರು ಜನರು ಸವಿಯಲು ಸಾಧ್ಯ ಆಗ್ತದೆ ಅದೇ ರೀತಿ ಈಗ ಕೇಕ್ ಮಾಡುವಾಗ ಅದಕ್ಕೆ ಇದು ಮೊಟ್ಟೆಯನ್ನ ಹಾಕ್ತಾರೆ ಅದ್ರಿಂದಲೂ ಕೂಡ ತುಂಬ ರುಚಿಯಾದ ಕೇಕಾಗಿ ಉಬ್ಬಿ ಬರ್ತದೆ ಅದು ಕೂಡ ಚೆಂದವಾಗ್ತದೆ